ನನ್ನ ಪ್ರಕಾರ ಈಗ ಯಾವುದೇ ಒಂದು ನಗರ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಪೇಟೆ ಆಗಿರ್ಬೋದು ಒಂದು ರೀತಿಯಲ್ಲಿ ಡವಲಪ್ಮೆಂಟ್ ಮಾಡಬೇಕು ಅಥವ ಒಂದು ಒಳ್ಳೇ ರೀತಿಯಲ್ಲಿ ಮಾಡಬೇಕು ಅಂತ ಇದ್ರೆ ಮೇನಾಗಿ ನನಗೆ ಅನ್ಸೋ ಮಟ್ಟಿಗೆ ಯಾರಿಗೆ ಆಗಿರ್ಬೋದು ಈಗ ಫಸ್ಟು ಬೇಸಿಕ್ ನೀಡ್ ಏನು ಯಾವ ಯಾರ್ ಯಾರೇ ಆಗಿರ್ಬೋದು ಬೇಸಿಕ್ ನೀಡ್ ಏನಿದೆ ಅವ್ರಿಗೊಂದು ಎಜುಕೇಷನ್ ಕೊಡ್ತಕ್ಕಂಥದ್ದು ಎಜುಕೇಷನ್ ಕೊಟ್ಟರೆ ಅವ್ರೆನು ಹಂಗೆ ನೋಡ್ರಿ ಏನಾಗತಿ ಈ ಎಜುಕೇಶನ್ ಅನ್ನೋದು ನಮ್ಮ ಅಂಬೇಡ್ಕರ್ ಆಗಿರ್ಬೋದು ಬೆರೇ ಯಾರೇ ವ್ಯಕ್ತಿ ಅಂದರೆ ನಾಲೇಜ್ ಇಸ್ ಪವರ್ ಅಂತಕ್ಕಂಥ ಒಬ್ಬ ಒಪ್ಪಿದಂಥ ಜನಗಳು ಯಾವಾಗಲು ಜನಗಳಿಗೆ ಬೇರೆ ರೀತಿಯ ಮೂಢ ನಂಬಿಕೆಗಳನ್ನು ಬಿಟ್ಬಿಟ್ಟು ಅವರಿಗೊಂದು ಎಜುಕೇಶನ್ ಕೊಡಬೇಕು ಬೇಸಿಕ್ ನೀಡ್ ಏನಪ್ಪಾ ಅವರಿಗೆ ಫಸ್ಟು ಯಾವ ಹಳ್ಳಿ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ನಗರ ಒಂದೇ ಎಜುಕೇಷನ್ ಕೊಡಬೇಕು ಎಲ್ಲಿವರೆಗು ಒಂದು ಮಿನಿಮಮ್ ಒಂದು ಡಿಗ್ರಿ ಈಗ ಒಂದು ಪ್ರೈಮರಿ ಐತು ಆಮೇಲೆ ಐ ಸ್ಕೂಲ್ ಆಯಿತು ಆಮೇಲೆ ಪ್ರಿ ಮೆಟ್ರಿಕ್ಕು ಆಮೇಲೆ ಡಿಗ್ರಿವರೆಗು ಒಂದು ಯಾವುದೇ ನಗರದಲ್ಲಿ ಆಗಿರ್ಬೋದು ಅಟ್ಲೀಸ್ಟ್ ಎಲ್ಲ ಹಳ್ಳಿಗಳಲ್ಲಿ ಡಿಗ್ರಿ ಕಾಲೇಜ್ ನಾವು ಮಾಡದೇ ಇದ್ರು ಕೂಡ ಒಂದು ಹತ್ತು ಕಿಲೋಮೀಟ್ರ್ ರೆಡೀಸರ್ ಒಳಗಡೆ ಅವ್ರಿಗೆ ಒಂದು ಡಿಗ್ರಿ ಕಾಲೇಜ್ ಅಂತ ಅಂತಕಂಥದ್ದು ಫಸ್ಟು ಬೇಸಿಕಲಿ ಎಜುಕೇಷನ್ ಕೊಡೋ ಮೋಟಿವು ಇದಾಗಿರಬೇಕು ಅಂದರೆ ಅವ್ರಿಗೆ ಹಳ್ಳಿಯಾಗಿದ್ರೆ ಅವರಿಗೆ ಮಿನಿಮಮ್ ಬೇಸಿಕ್ ಅಪ್ ಟು ಟೆಂತ್ ವರೆಗು ಸ್ಕೂಲ ಎಜುಕೇಷನ್ ಕೊಡಬೇಕು ಆಮೇಲೆ ಡಿಗ್ರಿ ಓದಬೇಕು ಯಾವುದೇ ಒಂದು ಬೇಸಿಕ್ ಡಿಗ್ರಿ ಆಗಿದ್ರೆ ಅಟ್ಲೀಸ್ಟ್ ಒನ್ ಟೆನ್ ಕಿಲೋಮೀಟರ್ ರೆಡೀಸ್ ಒಳಗಡೆ ಅವ್ರಿಗೆ ಡಿಗ್ರಿ ಕಾಲೇಜ್ ಅನ್ನೋದು ಇರಬೇಕು ಇದು ನನ್ನ ನನ್ನ ಪ್ರಕಾರ ಒಂದು ಬೇಸಿಕ್ ಆಸ್ಪೆಕ್ಟ್ ಅಂತರ ಫಸ್ಟ್ ಎಜುಕೇಶನ್ ಎರಡ್ನೆಡು ನೋಡೋದಂದ್ರೆ ನಮಗೆ ಮೆಡಿಕಲ್ ಫೀಲ್ಡಾಗೆ ಎಲ್ಲ ಆಮೇಲೆ ಇನ್ನೊಂದು ನಾನು ಇನ್ನೊಂದೇನು ಹೇಳ್ದೆ ಎಜುಕೇಷನ್ ಅಂತ ಹೇಳೋದ್ರಲ್ ಇನ್ನೊಂದು ಪಾಯಿಂಟ್ನ ಮಿಸ್ ಮಾಡಿದೆ ಅದು ಏನಂತಂದರೆ ಈಗ ಎಲ್ಲದರಲ್ಲು ಈಗ ನೋಡಿದ್ರೆ ಈಗ ಕೇಂದ್ರೆ ಅವು ನಮಗೆ ಎಜುಕೇಷನ್ ಕೊಡ್ತೀವಂದ್ರೆ ಸುಮ್ನೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಅವರಿಗೆ ಸ್ಟಾಫ್ ಇಲ್ದಂಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಇಲ್ದಂಗೆ ಕೊಡೋದಲ್ಲ ಅವರಿಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು ಅದು ಇಂಪಾರ್ಟೆಂಟ್ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಕ್ವಾಲಿಟಿ ಆಫ್ ಎಜುಕೇಷನ್ ಇಂಪಾರ್ಡೆಂಟ್ ಈಗ ನಾವು ಏನಂತೇರಿ ಎಲ್ಲ ಗೋರ್ಮೆಂಟ್ ಸ್ಕೂಲ್ನು ಕೂಡ ಅಟ್ಲೀಸ್ಟ್ ಮಿನಿಮಮ್ ಮಿನಿಮಮ್ ಏನು ಮಾಡಲಿಲ್ಲ ಅಂದರು ಕೇಂದ್ರೀಯ ವಿದ್ಯಾಲಯ ಸ್ಟ್ಯಾಂಡರ್ಡ್ ಅಥವಾ ಆದರ್ಶ ಸ್ಕೂಲ್ ಸ್ಟ್ಯಾಂಡರ್ಡ್ ಥರ ನಾವು ಎಲ್ಲ ಗೊರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಅಥ್ವ ಯಾವುದೇ ಸ್ಕೂಲ್ ಆಗಿದ್ರು ಮಿನಿಮಮ್ ಮಿನಿಮಮ್ ಆ ಸ್ಟ್ಯಾಂಡರ್ಡ್ನ ಮೀಟ್ ಮಾಡಬೇಕು ಒಂದ್ನೇದು ಎರಡ್ನೇದು ಈ ಎಜುಕೇಷನ್ ಪೀಲ್ಡ್ಲ್ಲಿ ಬಿಸ್ನೆಸ್ನ ಮಾಡಬಾರದು ಅದು ಇನ್ನೊಂದು ಏನಾಗ್ಬಿಟ್ಟಿದೆ ಪ್ರೈಮರಿ ಪ್ರೈವೆಟ್ ಸ್ಕೂಲ್ಗಳು ಉದಾಗ್ ಬಿಡ್ತವೆ ಫೀಸು ಫೀಸು ಅನ್ಕೊಂಡು ಅವು ಬಡವರು ಎಲ್ಲಿಗೆ ಹೋಗ್ತಾರೆ ಅವ್ರೆನು ಮಾಡ್ತಾರೆ ಒಳಗೊಳಗೆ ಬಿಸ್ನೆಸ್ ಮಾಡೋಕೋಸ್ಕರ ಗೋರ್ಮೆಂಟ್ ಸ್ಕೂಲ್ನೆಲ್ಲ ಕ್ವಾಲಿಟಿ ಎಜುಕೇಷನೆಲ್ಲ ಮಿಸ್ ಮಾಡಿಬಿಟ್ಟು ಅವರು ಅವರ್ದೊಂದು ಇದು ಮಾಡ್ಕೊಳೋಕ್ ಹೋಗ್ತಾರೆ ಈ ಥರ ಅಲ್ದನೇ ಅವ್ರಿಗೊಂದು ಕ್ವಾಲಿಟಿ ಆಫ್ ಎಜುಕೇಷನ್ ನಾನು ಹೇಳ್ದಂಗ ಅದೊಂದು ಎಜುಕೇಷನ್ ಲೆವಲಲ್ಲೊಂದು ಕ್ರಾಂತಿ ಆಗಬೇಕು ಎರಡ್ನೇದು ಮೆಡಿಕಲ್ ಫೀಲ್ಡ್ಲ್ಲಿ ಮೆಡಿಕಲ್ ಫೀಲ್ಡ್ನು ಪ್ರತಿಯೊಂದು ಹಳ್ಳಿಯಲ್ಲು ಆರೋಗ್ಯ ಕೇಂದ್ರ ಇರಬೇಕು ಅಲ್ಲಿ ಮಿನಿಮಮ್ ಮಿನಿಮಮ್ ಒಬ್ಬ ಡಾಕ್ಟ್ರ್ ಇರಬೇಕು ಅಥವಾ ಆಮೇಲೆ ಒಂದು ಒಂದು ಹತ್ತು ಕಿಲೋಮೀಟ್ರ್ ಅಥ್ವ ಹದಿನೈದು ಕಿಲೋಮೀಟ್ರ್ ರೆಡಿಯಸಲ್ಲಿ ಹೆರಿಗೆ ಆಸ್ಪತ್ರೆ ಏನೇ ಎಲ್ಲ ಸೌಲಭ್ಯಗಳು ಇರ್ತಕ್ಕಂಥ ಒಂದು ಆಸ್ಪತ್ರೆ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಇರಬೇಕು ಯಾರಿಗಾದ್ರು ಎಮರ್ಜೆನ್ಸಿ ಬಂದರೆ ಅಥ್ವ ಇಲ್ಲಿ ಪ್ರೈಮರಿ ಎಲ್ತ್ ಕೇರೆಲ್ಲಾ ಆಗಿಲ್ಲ ಅಂದ್ರು ಕೂಡ ಟೆನ್ ಕಿಲೋಮೀಟ್ರ್ ರೇಡಿಯಸಲ್ಲಿ ಇರ್ತಕ್ಕಂಥ ದೊಡ್ಡ ಹಾಸ್ಪಿಟ್ಲಿಗೋಗಿ ಅವ್ರದ್ದು ತಕ್ಕಂಥತಿಗ್ ಇರಬೇಕು ಆಮೇಲೆ ಈಗ ಫಾರಿನ್ ಕಂಟ್ರೀಸಲ್ಲಿ ಫ್ರೀ ಇದಿದೆ ನಾನು ಇನ್ನೊಂದು ಏನಂದರೆ ಈ ಪ್ರೈವೈಟೈಜೇಶನ್ನು ಪ್ರೈವೆಟ್ ಆಸ್ಪಿಟಲ್ಸ್ ಬಗ್ಗೆ ನನಗೆ ಭಾಳಾ ಬೇಜಾರಿದೆ ಅವ್ರು ಏನ್ಮಾಡ್ತಾರೆ ದುಡ್ಡು ಇದ್ದೋರಿಗಷ್ಟೇ ಪೇ ಮಾ ಇದು ಕೊಡ್ತಾರೆ ಇಲ್ದೋರಿಗೆ ಏನ್ಮಾಡ್ತಾರೆ ಬಡವರಿಗೆ ಏನ್ಮಾಡ್ತಾರೆ ಹಂಗಾಗಿ ಪ್ರತಿಒಂದು ಈಗ ಆಲ್ರೆಡಿ ಒಂದು ಆಧಾರ್ ಕಾರ್ಡ್ ತ್ರು ಈಗ ಜನಧನ್ ಔಷಧಿಯ ಆಮೇಲೆ ಅದು ಇದು ಸ್ಟೇಟ್ ಗೋರ್ಮೆಂಟ್ ತ್ರು ಕೂಡ ಒಂದು ಸ್ಕಿಮೇಲ್ಲ ನಡೀತಿದೆ ಅದು ಏನಂದರೆ ಅವೊಂದು ಒಂದು ಕ್ರೈಟೀರಿಯ ಹೆಂಗೆ ಇರ್ಬೇಕಂದರೆ ಅಟ್ಲಿಸ್ಟ್ ಮಿನಿಮಮಾಗಿ ಆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೌಲಭ್ಯ ರೀಚ್ ಆಗೋ ಹಂಗ್ ಇರಬೇಕು ಅಷ್ಟು ಅಷ್ಟು ಕ್ವಾಲಿಟಿ ಆಫ್ ಮೆಡಿಶನ್ಸ್ ಆಗಿರ್ಬೋದು ಡಾಕ್ಟ್ರ್ ಫೆಸಿಲಿಟಿ ಆಗಿರ್ಬೋದು ನರ್ಸ್ ಆಗಿರ್ಬೋದು ಅಥವ ಅಲ್ಲಿರೋ ಸಿಬ್ಬಂದಿಗಳು ಅವರಿಗೆ ರೆಸ್ಪೋನ್ಸ್ ಮಾಡ್ತಕ್ಕಂಥದ್ ಆಗಿರ್ಬೋದು ಇದು ಆಗಬೇಕು ಅದೊಂದು ಇಂಪಾರ್ಟೆಂಟ್ ಮೆಡಿಕಲ್ ಫೀಲ್ಡಲ್ಲಿ ಅವೆಲ್ಲ ಪ್ರತಿಒಂದು ಕೇಂದ್ರಲ್ಲಿ ಹೇಳ್ದಂಗ ಹಳ್ಳಿಗಳಲ್ಲಿ ಪ್ರೈಮರಿ ಎಲ್ತ್ ಕೇರ್ ಇರ್ಬೋಕು ಟೆನ್ ಕಿಲೋಮೀಟ್ರ್ ರೆಡಿಯಾಸಲ್ಲಿ ಒಂದು ಒಳ್ಳೇ ಇದು ಇರಬೇಕು ಆಮೇಲೆ ಥರ್ಡಲ್ಲಿ ಆಗಿ ಈಗ ಸಾರಿಗೆ ವ್ಯವಸ್ಥೆಯಲ್ಲಿ ಏನು ಅಂತಂತಂದರೆ ಸಾರಿಗೆ ವಿಷಯದಲ್ಲಿ ಬಂತಂದರೆ ಈಗ ನಾವು ಗೋರ್ಮೆಂಟ್ ಅನ್ನೋದ್ನ ನಾವು ಯಾಕೆ ನಂಬ್ತಿವಿ ಪ್ರೈವೇಟ್ ಅಂದ್ರೆ ಅವ್ರು ಏನ್ಮಾಡ್ತಾರೆ ಅವ್ರ ಮನಸಿಗೆ ಬಂದಂಗೆ ಅವ್ರು ರೇಟ್ ಮಾಡ್ಕೊಂಡು ಹೋಗ್ತಾರೆ ದಿನಕೊಂದು ರೇಟು ನಾಳೆಗೊಂದು ರೇಟು ನಾಡ್ದಕೊಂದ್ ರೇಟ್ ಆಗುತ್ತೆ ಹಂಗೆ ಆಗಬಾರ್ದು ಈಗ ನಮ್ಮ ಕ ಯಾವುದ್ರಲ್ಲಿ ಈಗ ಎಜುಕೇಷನ್ ಅನ್ನೋದು ಹೆಂಗೆ ಇರ್ಬೇಕು ಅ ಸ ಎಜುಕೇಷನ್ ಹೇಳಿದೆ ಸಾರಿಗೆ ಹೆಂಗೆ ಇರ್ಬೇಕಂದರೆ ಗೋರ್ಮೆಂಟಾಗಿ ಇರಬೇಕು ಗೋರ್ಮೆಂಟ್ ಅಂದರೆ ಏನಾಗ್ತದೆ ಪ್ರತಿಒಂದು ಹಳ್ಳಿಗು ಮಾರ್ಣಿಂಗ್ ಸ್ಕೂಲಿಗೆ ಹೋಗೋವರೆಗೆ ತಪ್ಪದೇ ಅವರಿಗೆ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ ಫೆಸಿಲಿಟಿ ಇರಬೇಕು ಒಂದನೇದು ಆಮೇಲೆ ಸಾಯಂಕಾಲ ಕರ್ಕೊಂಬ ಅಂತ ಇರ್ಬೇಕು ಆಮೇಲೆ ಮಧ್ಯಾಹ್ನ ಕರ್ಕೊಂಡು ಹೋಗೋಂಗ್ ಇರಬೇಕು ಈ ಏ ಹೆಂಗ್ ರೂಟ್ ಮ್ಯಾಪ್ ರೆಡಿ ಮಾಡಬೇಕು ಗೋರ್ಮೆಂಟ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ಟೈಪ್ ರೂಟ್ ಮ್ಯಾಪು ಮಾಡಿ ಆ ಬಸ್ಸಲ್ಲಿ ಎಲ್ಲರು ಒಂದು ಎಲ್ಲ ಪ್ರತಿಒಂದು ಹಳ್ಳಿಗ್ ರೀಚ್ ಆಗೋಂಗೆ ಹೋಗ್ಬೇಕು ಬಸ್ಗಳು ಅಥ್ವ ಈಗ ನಿಮಗೆ ಇದು ಆಗ್ತಿದ್ಯ ಮಿನಿ ಬಸ್ ಮಾಡಿ ಗೋರ್ಮೆಂಟ್ ಕಡೆಯಿಂದ ನಿಮಗೆ ದೊಡ್ಡ ಬಸ್ ಹೋದ್ರೆ ಡೀಸೆಲ್ ಜಾಸ್ತಿ ಕಂಜಂಶನ್ ಆಗ್ತಾದಪ್ಪಾ ಓಕೆ ಮಿನಿ ಬಸ್ ಮಾಡ್ಬೌದು ಅಥವ ಸೋಲಾರ್ ಬಸ್ ಮಾಡಿ ಅಥವ ಎಲಿಟ್ರಿಕಲ್ ವೇಕಲ್ ಮಾಡಿ ಅಂದರೆ ಕಡಿಮೆ ಖರ್ಚು ರೀಚೇಬಲಿಟಿ ಜಾಸ್ತಿ ಆಗ್ತದೆ ಜನಗಳಿಗೆ ಆ ಟೈಪು ನೀವು ಸೌಲಭ್ಯವನ್ನು ಒದಗಿಸಿದ್ರೆ ಎಲ್ಲ ರೀತಿಯಲ್ಲಿಯು ಹುಡುಗರ್ಗೆ ಯಾಕಂದ್ರೆ ಮೇನ್ ಟ್ರಾಸ್ಪಟೇಷನ್ ಕೂಡ ಭಾಳ ಮೇನ್ ಆಸ್ಪೆಕ್ಟೇ ಯಾಕಂದರೆ ಹುಡುಗರು ಈಗ ಎಲ್ಲ ಓದೋ ಹುಡ್ಗುರ್ಗೆ ಹೋಗೋಕೆ ಬರೋಕೆ ಮೇನ್ ಬೇಕು ಅದಿಲ್ಲಂದರೆ ಎಜುಕೇಷನ್ ಡ್ರಾಪ್ ಆಗುತ್ತೆ ಅದು ಎಜುಕೇಷನ್ ಡ್ರಾಪ್ ಆದರೆ ಅವರಿಗೆ ಮುಂದಿನ ಇದು ಮಾಡೋಕಾಗಲ್ಲ ಎಲ್ಲ ಇವಾಗ್ಲೆ ಹೆಂಗಂದರೆ ಚೈನ್ ಲಿಂಕ್ ಇವೆಲ್ಲ ಒಂದು ಬಿಟ್ಟು ಒಂದು ಇದರಲ್ಲೆ ಒಂಥರ ಒಂದು ಡ್ರಾಪ್ ಮಾಡಿದ್ರೆ ಈ ಒಂದು ಬೊನ್ ಮುರ್ದೋಗಿದೆ ಹಂಗಾಗಿ ಎಲ್ಲ ಈಗ ಸೌಲಭ್ಯ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ನನ್ನ ಕೇಳಿದ್ರೆ ಆದಷ್ಟು ಈಗ ಎಜುಕೇಷನ್ನು ಮೆಡಿಕಲ್ ಫೆಸಿಲಿಟಿ ಆಮೇಲೇ ಏನು ಈಗ ಇದು ಟ್ರಾನ್ಸ್ಪೋಟೇಶನ್ನು ಟ್ರಾನ್ಸ್ಪೋಟೇಶನ್ ಅಟ್ಲಿಸ್ಟ್ ಇಲ್ಲ ಅಂದರು ಮಿನಿಮಮ್ ಮಿನಿಮಮ್ ಮಾಡ್ಕೋಳ್ಲಿ ಎಜುಕೇಷನ್ನು ಸು ಸು ಇದು ಮೆಡಿಕಲ್ ಫೀಲ್ಡ್ನ ಆದಷ್ಟು ಫ್ರೀ ಮಾಡಬೇಕು ಫ್ರೀ ಮಾಡ್ಬೇಕು ಈ ಪ್ರೈವಟೈಜೇಶನ್ ಎಲ್ಲ ತೆಗ್ದು ಬಿಡಬೇಕು ಇವನ್ನೆಲ್ಲ ತೆಗೆದು ಅಲ್ಮೋಸ್ಟ್ ಆಲ್ ಗೋರ್ಮೆಂಟ್ ಅಂಡರಲ್ಲಿ ಇದು ಮಾಡಿಕೊಂಡು ಈಗೇನಾಗ್ತಿದೆ ಪ್ರೈವಟೆರಿಗೆ ಮಾಡ್ತಾರೆ ದೊಡ್ಡ ದೊಡ್ಡ ಬಿಲ್ ಅವ್ರೊವು ಅವ್ನಜ್ಜಿ ಅವು ಲಕ್ಷ ಗಟ್ಟಲೆ ಏನು ಬಡವರೆಲ್ಲ ಕೊಡೋಕಾಗದ ಲಕ್ಷ ಗಟ್ಲೆ ಕೊಟ್ಟು ಎಲ್ಲ ಬಿಟ್ಬಿಡ್ಬೇಕ್ ಎಲ್ಲ ಅಂಡರ್ ಗೋರ್ಮೆಂಟ್ ಮಿನಿಮಮ್ ಫೀಸ್ ಪ್ರೈವೆಟ್ ಅಸ್ಪಿಟ್ಲ್ ಇದಾವೆ ಅಲ್ಲಿ ಮಿನಿಮಮ್ ಫೀಸೆ ಇರಬೇಕು ಹಂಗೇ ಮಾಡಿ ಅಥವ್ ಒಂದು ಆಸ್ಪಿಟಲ್ ಕಾರ್ಡ್ ಮಾಡಿಬಿಡ್ಲಿ ಎಲ್ಲಾರಿಗು ಇಷ್ಟು ಫೆಸಲಿಟಿ ಇದೆ ಇಷ್ಟು ಇದೆ ಅಂತೇಳಿ ಗೋರ್ಮೆಂಟ್ ಪೇ ಮಾಡ್ಕೊಂಡು ಹೋಗ್ಲಿ ಗೋರ್ಮೆಂಟ್ ಅಂದರೆ ಯಾರಪ್ಪಾ ಗೋರ್ಮೆಂಟ್ ಅಂದರೆ ನಾವೇ ನಾವೇ ನಡೆಸೋದು ಗೋರ್ಮೆಂಟ್ನ ನಾವು ಕೊಡ್ತೀವಿ ಅವ್ರು ಮಾಡ್ತಾರೆ ನಮ್ಗೆನು ಕೊಡಲಿ ಬಿಡ್ರಿ ದೊಡ್ಡೋರಿಗೆ ಯಾರಿಗೋ ಕೊಡೊ ದುಡ್ಡು ಕೊಟ್ಟು ಸಾಲ ಮನ್ನಾ ಮಾಡಿದೇ ಆ ಮನ್ನಾ ಮಾಡ್ದೇಕಿನ ಅನ್ನೋಕಿಂತ ಜನಗಳಿಗೆ ಒಳ್ಳೇ ರೀತಿ ಇದ್ಕೊಡ್ಲಿ ಅವ್ರಿಗೆ ಬದ್ಕಕ್ಕೆ ಹುರ್ಪು ಮಾಡಿಕೊಡ್ಲಿ ಅದು ಬಿಟ್ಬಿಟ್ಟು ಬಡವ್ರನ್ನ ಬಡೋರಾಗಿ ಇರಿಸ್ಬೇಕು ಶ್ರೀಮಂತ ಪ್ರ ಶ್ರೀಮಂತರಾಗಿಯೇ ಇರಿಸ್ಬೇಕು ಅನ್ನೋದನ್ ತಪ್ಪು ಕಲ್ಪನೆ ಅದೆಲ್ಲ ಮಾಡಬಾರ್ದು ಹಂಗಾಗಿ ಚೆನ್ನಾಗ್ ಆಗಲಿ ಇವೆಲ್ಲಾ ಬೇಸಿಕ್ ಫೆಸಿಲಿಟಿ ಇವೆಲ್ಲಾ ಸ್ವಲ್ಪ ನೋಡ್ರಿ ನಾವೇನು ಮಾಡ್ತಿದಿವಲ್ಲ ಇವೆಲ್ಲ ಹೋಗಿ ಒಂದು ಗೋರ್ಮೆಂಟಿಗೆ ಚುಚ್ಲಿ ಗೋರ್ಮೆಂಟಿಗೆ ಆಗಲಿ ಗೋರ್ಮೆಂಟಲ್ಲಿ ಏನಾದರು ಇಂಪ್ರುಮೆಂಟ್ ಮಾಡ್ಬೇಕ್ ನಮ್ಗೆ ಅದು ಇಂಪಾರ್ಟೆಂಟ್ ನೀವೆಲ್ಲ ಕೇಳ್ಕೊಂಡು ಹೋಗ್ತೀರಿ ಇನ್ಫಾರ್ಮೇಷನ್ ತಗೋತೀವಿ ಅದು ಇಂಪಾರ್ಡೆಂಟ್ ಅಲ್ಲ ತಗೋಂಡ್ ಹೋಗ್ತಾರೆ ಬಟ್ ಅದರಿಂದ ನಮಗೆ ಒಳ್ಳೇದಾಗಬೇಕು ಜನ್ಗಳಿಗೆ ಒಳ್ಳೇದಾಗಬೇಕು ಮಕ್ಕಳಿಗು ಒಳ್ಳೇದಾಗಬೇಕು ಹೆಣ್ಣು ಮಗಳಿಗು ಒಳ್ಳೇದಾಗಬೇಕು ಎಲ್ಲಾರಿಗು ಆಗ್ಬೇಕು ಸರ್ವ ಜನ ಸುಖಿನೊ ಭವಂಥ ಆಮೇಲೆ ಅನ್ಬೇಕು ಓಕೆ ನಾ ಧನ್ಯವಾದಗಳು